ನಮಸ್ತೆ ಮೇಡಮ್

ಹಾಂ ಮೇಡಮ್ ಮುಗಿದಿದೆ ಅದು ಫುಲ್ಲು ಕಂಪ್ಲೀಟ್ ಆಗಿದೆ ಗಾರೆ ಕೆಲಸ ಎಲ್ಲ ಅದು ಫ ಹಾಂ ಆಗಿದೆ ಅದ್ರ ಸ್ವಲ್ಪ ಡಿಸೈನ್ದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಪ್ರಿಯಾ ಅವರು ನಿಮ್ಮ ನಂಬರ್ ಕೊಟ್ರು ಹಾಗಾಗಿ ಅವರ ಮನೆ ಡಿಸೈನ್ ಮಾಡಿದ್ರಲ್ಲ ತುಂಬ ಚೆನ್ನಾಗಿತ್ತು ಡಿಸೈನು ಅದಕ್ಕೋಸ್ಕರ ಅವರತ್ರ ನಂಬರ್ ಇಸ್ಕೊಂಡು ನಿಮ್ಗೆ ಕಾಲ್ ಮಾಡಿದ್ವಿ

ಅದೂ ಆಂ ಆಗಿದೆ ಮೇಡಮ್ ಎಲ್ಲ ಫ ನಮ್ದು ರೂಮ್ ಬಂದು ಮೂರು ರೂಮ್ ಇದೆ ಮೇಡಮ್ ಮೂರು ರೂಮ್ ಇದೆ ಒಂದು ಮೂರು ಹಾಂ ಮೂರು ರೂಮು ಒಂದು ಆಲು ಒಂದು ದೇವರ ಮನೆ ಇದೆ ಮತ್ತೆ ಕಿಚನ್ನು ಫುಲ್ಲುಗುನು ನೀವು ಡಿಸೈನ್ ಮಾಡಿ ಕೊಡಬೇಕು ಹೌದು ಮೇಡಮ್

ನಮ್ದು ಚಿನ್ಯಾ ಚಿನ್ಯಾ ಸಮ್ನಾಳಮ್ಮ ಹಾಂ ಚಿನ್ಯಾ ಸಮ್ನಾಳಮ್ಮ ಟೆಂಪಲ್ ಹತ್ತಿರ ಬರುತ್ತೆ ಆಂ ಆಂ ಇಲ್ಲ ಇಲ್ಲ ಮೇಡಮ್ ಆಗಲೇ ಎಲ್ಲ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಆಂ ಆ ಪ್ಲಾಸ್ಟ್ರಿಂಗಲ್ಲಿ ಮಾಡಬೇಕಾರೆ ಸ್ವಲ್ಪ ಡಿಸೈನ್ದು ಸ್ವಲ್ಪ ಕನ್ಫ್ಯಜ಼ನ್ ಇತ್ತು ಅದಕ್ಕೋಸ್ಕರ ಪ್ರಿಯಾಂಕ ಅವ್ರ ಮನೆಗೆ ಹೋಗಿದ್ವಲ್ಲ ಅವ್ರದು ಡಿಸೈನ್ ಎಲ್ಲ ನೋಡಿ ತುಂಬ ಚೆನ್ನಾಗಿತ್ತಲ್ಲ ಡಿಸೈನು ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿದ್ವಿ ಮತ್ತೆ ನಿಮ್ದು ಫೀಸ್ ಎಲ್ಲ ಎಷ್ಟಾಗುತ್ತೆ ಅಂತ ನೀವು ಹೇಳಿದ್ರೆ ನಮಗೆ ಹಾಂ ಹೇಳಿ ಹಾಂ ಹೇಳಿ ಮ್ಯಾಮ್ ಹಾಂ ಓಕೆ

ಎ ಅವರು ಯಾವಾಗ್ಲಾರು ಬನ್ನಿ ಮೇಡಮ್ ಪರವಾಗಿಲ್ಲ ಕಾಲ್ ಬರಬೇಕಾದ್ರೆ ಕಾಲ್ ಮಾಡಿ ಬನ್ನಿ ಅಂದರೆ ಏನಾರು ಮನೆಗೆ ತಾ ಮೆಟೆರಲ್ಸ್ ಏನಾದರು ತರಬೇಕಾದ್ರೆ ಹೊರಗಡೆ ಹೋಗಿದ್ರೆ ಅದು ನೀವು ಬಂದಾಗ ಸ್ವಲ್ಪ ಹಿಂಸೆ ಆಗುತ್ತೆ ನೀವು ಬರೋದು ನಾಳೆ ಅಂದಾಗೆ ನಮಗೆ ಫೋನ್ ಮಾಡಿದ್ರೆ ನಾವು ಮ್ಯ ಮ ಆಂ ಇರ್ತಾರೆ ಇರ್ತಾರೆ ಮಾ ಹಾಂ ಇರ್ತಾರೆ ಇರ್ತಾರೆ ಮೇಡಮ್ ಇರ್ತಾರೆ ಹಾಂ ಹೌದು ಹೌದು ಆಂ ಆಂ ಆಂ ಇಲ್ಲ ಮೇಡಮ್ ಇರ್ತಾರೆ ಮನೆಲ್ಲೇ ಇರ್ತಾರೆ ಅದು ನಿಮ್ಮ ಹತ್ರ ಸ್ವಲ್ಪ ಡಿಸೈನ್ಸ್ ಇದ್ರೆ ನಮಗೆ ವಾಟ್ಸ್ಪಲ್ಲಿ ಕಳ್ಸಿದ್ರೆ ಮೇಡಮ್ ಇದೇ ನಂಬರ್ ವಾಟ್ಸಪ್ ನಂಬರು ಇದೆ ನಂಬರಿಗೆ ನೀವು ಕಳ್ಸಿದ್ರೆ ನಾವು ನಮ್ಮ ಹಸ್ಬೆಂಡಿಗೆ ತೋರಿಸ್ತೀವಿ ಅವರು ಯಾವ ಥರ ಡಿಸೈನು ಅಂತ ಅವ್ರು ಹೇಳ್ತಾರೆಲ್ವ ವುಡದ್ದು ಬೇಕಾ ಇಲ್ಲ ಮಾಮೂಲಿ ಗೋಡೆಲ್ಲೇ ಮಾಡೋದೇ ಆ ಥರ ಹೇಳ್ತಾರೆ ಆಂ ಹ್ಞೂ ಹಾಂ ಓಕೆ ಓಕೆ

ಹಾಂ ಸರಿ ಸರಿ ಮೇಡಮ್ ಆಯ್ತು ಈ ಹಾಂ ಓಕೆ ಹಾಂ ಕಳಿಸ್ತೀನಿ ಕಳಿಸ್ತೀನಿ

ಹಾಂ ಸರಿ ಸರ್ ಸರಿ ಮೇಡಮ್

ಇನ್ನೂ ಇಲ್ಲ ಅದು ಇನ್ನೂ ಇವಾಗ ಕಟ್ತಾ ಇದ್ದಾರೆ ಅದು ಆಂ ಅಲ್ಲಿ ಸೆಕೆಂಡ್ ಪೋಶನ್ ಮಾಡ್ತಾ ಇದ್ದೀವಿ ಮೊದಲು ಮ ಫಸ್ಟ್ ಪೋಶನ್ ಮೋಡಿಗೆ ಮುಗಿಲಿ ಅದು ಡಿಸೈನ್ ನೋಡ್ಕೊಂಡು ಬೇಕಾರೆ ಸೆಕೆಂಡ್ ಪೋಶನ್ಗೂ ಮಾಡಿಸಿದ್ರಾಯ್ತು ಅಂತ ಹೇಳಿದ್ರು ಆಮೇಲೆ ನಮ್ಮ ಅಸ್ಬೆಂಡು ಪ್ರೀಯಾಂಕ ಅವ್ರ ಅಸ್ಬೆಂಡ್ಗೆ ಫ್ರೆಂಡ್ ಅಲ್ವ ಹಾಗಾಗಿ ಹೋಗಿದ್ದಾಗ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿತ್ತು ಕಣೆ ಇದೆ ಥರ ಮಾಡಿಸ್ಬೇಕು ಅಂಥೇಳಿದ್ರು ಹಾಗಾಗಿ ನಿಮ್ಮನ್ನ ಕಾಂಟಾಕ್ಟ್ ಮಾಡಿದ್ವಿ

ಹಾಂ ಹಾಂ

ಸರಿ ಮೇಡಮ್ ತ್ಯಾಂಕ್ ಯು ಹ್ಞೂ ಹ್ಞೂ ಸರಿ ಹಾಂ ಕಳಿಸ್ತೀನಿ ಹ್ಞೂ ತ್ಯಾಂಕ್ ಯು